ಹಲೋ ಹಾಂ ಹೌದು ಹೇಳಿ ಯಾರು ಮಾತಾಡೋದು ಸರ್ ನೀವು ಹಾಂ ಹಾಂ ಹಾಂ ಹೇಳಿ ಸರ್ ಇಲ್ಲಿ ಮಲ್ಲೇಶ್ವರಂನಲ್ಲಿದ್ದೆ ಹಾಂ ಸರ್ ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಏನೋ ಅಪ್ಡೇಟ್ ಆಗಿಲ್ಲ ಓಕೆ ಹಾಂ ಸರ್ ಹಾಂ ಸರ್ ಇವಾಗ ಎಷ್ಟೊತ್ತಿಗೆ ಬರಬೇಕು ನಾನಿವಾಗ ಹಾಂ ಸರ್ ನಿಮ್ಮ ಮನೆಯಿಂದ ದುರ್ಗಾಂಬಿಕಾ ದೇವಸ್ಥಾನದವರೆಗಾ ಹಾಂ ಸರ್ ಹಾಂ ಹಾಂ ಹಾಂ ಹಾಂ ಸರ್ ಅಲ್ಲಿಂದ ಅದು ಒಂದು ಥ್ರೀ ಕಿಲೋಮೀಟರ್ಸ್ ಆಗ್ಬೋದು ಸರ್ ಏ ಇಲ್ಲ ಸರ್ ಅದು ಥ್ರೀ ಕಿಲೋಮೀಟರ್ಸ್ ಆಗತ್ತೆ ಸೊ ಟೂ ಹಂಡ್ರೆಡ್ ಎರಡುನೂರು ರೂಪಾಯಿ ಆಗ್ಬೋದು ಸರ್ ಹೋಗಿ ಏ ಇಲ್ಲ ಸರ್ ಆ ಥರ ಇಲ್ಲ ನಾನು ಅದು ಅಲ್ಲಿ ಆ ಕಡೆ ಶಾರ್ಟ್ಕಟ್ ಹೋಗ್ಬೇಕಂದ್ರೆ ಅಲ್ಲೆಲ್ಲ ರೋಡ ಸರಿ ಇಲ್ಲ ರೋಡ್ಗೆಲ್ಲ ರೋಡೆಲ್ಲ ತಗದ್ಬಿಟ್ಟ್ ಅಗೆದ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲ ಸರ್ ಇನ್ನೂರು ರೂಪಾಯಿ ಕರೆಕ್ಟ್ ಇದೆ ಇವಾಗೆಲ್ಲ ಗ್ಯಾಸ ಆಟೋದು ಗ್ಯಾಸ್ ಚಾರ್ಜೆಲ್ಲ ಜಾಸ್ತಿ ಆಗಿದೆ ಸರ್ ಇಲ್ಲ ಇಲ್ಲ ಮಿನಿಮಮ್ ಚಾರ್ಜ್ಗೇ ನಾವು ಇಲ್ಲ ಎರಡು ಕಿಲೋಮೀಟರ್ ಇಲ್ಲ ಸರ್ ಮೂರು ಕಿಲೋಮೀಟರ್ ಆಗತ್ತೆ ಸೊ ಹಾಂ ಟು ಹಂಡ್ರೆಡ್ ನಾನು ಬರ್ತೀನಿ ಸರ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗತ್ತೆ ಬರಲಿಕ್ಕೆ ನಿಮ್ಮನೆ ರೀಚ್ ಆಗಲಿಕ್ಕೆ ಹಾಂ ಸರ್ ಒಂದು ಹಾಗೆಲ್ಲ ಇಲ್ಲ ಸರ್ ಆ್ಯಕ್ಚುಲಿ ಬೇರೆದವ್ರಿಗಾದ್ರೆ ನಾನು ಥ್ರೀ ಹಂಡ್ರೆಡ್ ಥ್ರೀ ಫಿಫ್ಟಿ ಈ ಥರ ಹೇಳ್ತಾ ಇದ್ದೆ ನೀವು ರೆಗ್ಯುಲರ್ ಕಸ್ಟಮರ್ ಅಂತಲೇ ನಿಮಗೆ ಟು ಹಂಡ್ರೆಡ್ ಹೇಳಿರೋದು ಹಾಂ ಸರಿ ಸರ್ ಓಕೆ ತೊಂದರೆ ಇಲ್ಲ ಬರ್ತೀನಿ ಸರ್ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ಕೆಳಗಡೆ ಹಾಂ ಸರ್ ಓಕೆ ಓಕೆ ಸರ್ ಹಾಂ ಸರ್ ಓಕೆ ಬರ್ತೀನಿ ಸರ್ ಹಾಂ